ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಒಂದು ಎರಡು ಅಕ್ಟೋಬರ್ ಎರಡು ಸಾವಿರದ ಐದು ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಆರು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರು ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಎಂಟು